ಒಂದು ನವಂಬರ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಐದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ನು ಜೂನ್ ಎರಡು ಸಾವಿರದ ಹದಿನೇಳು ಆರು ಮೇ ಸಾವಿರದ ಒಂಬೈನೂರು ನಲವತ್ತೇಳು ಇಪ್ಪತ್ತೆರಡು ಆಗಸ್ಟ್ ಸಾವಿರದ ಒಂಬೈನೂರ ಎಂಟು